ಕಲಾವಿದನ ಪ್ರತಿಮೆ ಪ್ರತಿಭೆಯನ್ನು ಪ್ರದರ್ಶಿಸಲು ನಮ್ಮಲ್ಲಿ ಅಂದರೆ ನಮ್ಮ ಪ್ರದೇಶದಲ್ಲಿ ಒಂದು ಈವೆಂಟ್ ಅಂತ ಮಾಡ್ತಾರೆ ಅಂದರೆ ಇದನ್ನಿಲ್ಲಿ ಉತ್ಸವ ತುಮಕೂರು ಉತ್ಸವ ಅಂತ ಮಾಡ್ತಾರೆ ಅದರಲ್ಲಿ ನಮಗೆ ಬೇಕಾದಂಥ ಕಲೆಗಳು ಅಂದರೆ ಹಾರ ತಯಾರಿಕೆ ಆಗಿರಬಹುದು ಆಮೇಲೆ ತೆನೆ ಭತ್ತದ ತೆನೆಯಿಂದ ತೋರಣದ ತೋರಣ ಮಾಡ್ತಾ ಇರೋದು ಆಮೇಲೆ ಅಡಿಕೆ ಇದರಿಂದ ತೋರಣ ಮಾಡ್ತಾ ಇರೋದು ಆಮೇಲೆ ಶ್ರೀಗಂಧದ ಕೆತ್ತನೆ ಕೆಲಸಗಳು ಆಮೇಲೆ ಈ ಕಡೆ ಚನ್ನಪಟ್ಟಣ ಸೈಡಲ್ಲಿ ಗೊಂಬೆಗಳನ್ನು ಮಾಡ್ತಾರಲ್ಲಾ ಅದು ಹಾಗೆ ಚಿ ಶ್ರೀಗಂಧದಿಂದ ಹಾರ ತಯಾರಿಕೆ ಹೀಗೆ ಸಾಕಷ್ಟು ಕಲಾವಿದರಿಗೆ ಕೊ ಎಲ್ಲಾ ಕಲಾವಿದರ ಪ್ರತಿಭೆಯನ್ನು ಪ್ರದರ್ಶಿಸಲು ಈ ಥರ ಈವೆಂಟ್ಗಳನ್ನು ಮಾಡ್ತಾ ಹೋಗ್ತಾರೆ ಮತ್ತೆ ಆ ಇದನ್ನು ನಮ್ಮ ರಾ ನಮ್ಮ ಅಂದರೆ ತಾಲ್ಲೂಕು ಅಲ್ಲಿ ಇರ್ತಾರಲ್ಲ ಮುಖ್ಯಸ್ಥರು ಅವರು ಇದನ್ನ ಜರುಗ್ ಇವರೆಲ್ಲ ಹಾಜರಾಗಿರ್ತಾರೆ ಮತ್ತೆ ಇದನ್ನು ಕಾಂಪಿಟೇಷನ್ ಥರ ಮಾಡಿರ್ತಾರೆ ಅಂದರೆ ಪ್ರ ಹಾಂ ಇದನ್ನು ಅವರು ಕಾಂಪಿಟೇಷನ್ ಥರ ಮಾಡಿರ್ತಾರೆ ಸೊ ಆ ಕಾಂಪಿಟೇಷನ್ನಲ್ಲಿ ಯಾರಿಗೆ ಫ಼ಸ್ಟ್ ಪ್ರೈಜ್ ಬರತ್ತೆ ಅವರಿಗೆ ಬಹುಮಾನ ಅಂತ ಕೊಡ್ತಾರೆ ಸೊ ಹೀಗೆ ತಮ್ಮ ಕಲಾವಿದರ ಪ್ರತಿಭೆಯನ್ನು ತೋರಿಸೋಕ್ಕೆ ಒಂದು ಪ್ರದರ್ಶನ ಅಂತ ಇದ್ದರೆ ಮಾತ್ರ ಕಲಾವಿದನಿಗೂ ತನ್ನದೇ ಆದಂತಹ ಗೌರವ ಸಿಕ್ತಾಹೋಗತ್ತೆ ಮತ್ತೆ ತನ್ನ ಕಲೆಗೆ ಒಂದು ಬೆಲೆ ಸಿಕ್ದಂಗೆ ಆಗತ್ತೆ ಸೊ ಈ ಥರ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಮಾಡಿದಂಗೂ ಕಲಾವಿದನಿಗೂ ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ ಕಲಾವಿದನೂ ಕೂಡ ಅದನ್ನು ಒಂದು ಉತ್ತೇಜನ ಉತ್ತೇಜನ ತಗೊಂಬಿಟ್ಟು ಇನ್ನೂ ಹೆಚ್ಚು ಹೆಚ್ಚು ಪ್ರತಿಭೆಗಳನ್ನು ಅವನು ತನ್ನ ಕೈಲಿ ಆಗಿರುವಂತಹ ಪ್ರತಿ ಪ್ರತಿಭೆಗಳನ್ನ ಪ್ರದರ್ಶಿಸುತ್ತಾನೆ ಸೊ ಈ ಥರ ಕಾರ್ಯಕ್ರಮಗಳನ್ನು ಜರುಗಿಸೋ ಜರಗಿಸೋದು ನಮ್ಮ ತಾಲ್ಲೂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಇವರುಗಳೆಲ್ಲ ಇರ್ತಾರೆ ಇದೊಂದು ಒಳ್ಳೆಯ ಈವೆಂಟಾಗಿ ಮಾಡ್ತಾರೆ